ನನ್ನ ಪ್ರದೇಶದಲ್ಲಿ ತಯಾರಿಸುವ ಹಲವಾರು ಸಾಂಪ್ರದಾಯಿಕ ಭಕ್ಷ್ಯಗಳು ಈ ರೀತಿ ಇವೆ ನಮ್ಮ ಕೋಲಾರ ಜನತೆಗೆ ಮೆಚ್ಚಿನ ಭಕ್ಷ್ಯ ಊಟವೆಂದರೆ ಮುದ್ದೆ ಅವ್ರೆಕಾಳು ಸಾರು ಆಹಾ ಅದನ್ ನೆನೆಸಿಕೊಳ್ಳುತ್ತಿದ್ದರೆ ಬಾಯಲ್ಲಿ ತಾನಾಗೇ ನೀರು ಬರುತ್ತಿದೆ ಇನ್ಯೇನಾದರೂ ಕಣ್ಣ ಮುಂದೆ ಯಾರಾದರೂ ತಂದು ಕೊಟ್ಟು ಕೊಟ್ಟರೆ ತಟ್ಟೆಯಲ್ಲಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅವ್ರೆಕಾಳು ತಿನ್ನುತ್ತಿದ್ದರೇ ಆ ಸ್ವರ್ಗಕ್ಕೆ ಸರಿಯಾಗಿ ನೇರವಾದ ದಾರಿ ಸಿಕ್ಕಂತೆ ಅದೇ ರೀತಿ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಈ ನಾಟಿ ಕಾಳಿ ಸಾರು ಅನ್ನು ಚೆನ್ನಾಗಿ ಮಾಡಿ ಬಿಸಿ ಬಿಸಿಯಾದ ಮುದ್ದೆಯನ್ನು ಸೇವಿಸುತ್ತಿದ್ದರೇ ಆಹಾ ಅದ್ರ ಕಥೆನೇ ಬೇರೆ ಇರುತ್ತದೆ ನೇರವಾಗಿ ಸ್ವರ್ಗದ ಬಾಗಿಲು ತೆಗಿದಂತೆ ಇರುತ್ತದೆ ಅದೇ ರೀತಿ ಇನ್ನು ಸಿಹಿ ತಿನಿಸುಗಳಾದ ಹೋಳಿಗೆ ಇರ್ಬೋದು ಕಜ್ಜಾಯ ಇರ್ಬೋದು ಗುಲಾಬ್ ಜಾಮೂನು ಇರ್ಬೋದು ಮೈಸೂರು ಪಾಕ್ ಇರ್ಬೋದು ಇದೇ ರೀತಿ ಸಿಹಿ ತಿನಿಸುಗಳನ್ನು ಮನೆಯಲ್ಲಿ ಮಾಡುತ್ತಿದ್ದರೇ ಬಾಯಲ್ಲಿ ತಾನಾಗೇ ನೀರು ಉರುತ್ತದೆ ಇರುತ್ತದೆ ನಮ್ಮ ಸಾಂಪ್ರದಾಯಿಕ ಊಟವಾದ ಹೋಳಿಗೆ ಈ ಹೋಳ್ಗೆ ಮಹತ್ವ ಏನೆಂದರೆ ಬೇರೊಂದು ವಿದೇಶಗಳಲ್ಲಿ ಈ ಹೋಳ್ಗೆಯನ್ನು ಯಾವ ಜನರೂ ನೋಡಿರೋದಿಲ್ಲ ಕೇವಲ ನಮ್ಮ ಭಾರತೀಯರು ಮಾತ್ರ ಈ ಹೋಳಿಗೆಯನ್ನ್ ನೋಡಿರುತ್ತಾರೆ ಈ ಹೋಳಿಗೆಯಲ್ಲಿ ಒಂದು ಬೇಳೆಕಾಳು ಹೋಳ್ಗೆ ಇರ್ಬೋದು ಕಾಯಿ ಹೋಳ್ಗೆ ಇರ್ಬೋದು ನೋಡಲು ಕೇಳಲು ಮತ್ತು ತಿನ್ನಲು ರುಚಿಕರವಾದ ಒಂದು ಅಡುಗೆ ಎಂದು ಹೇಳಲು ಇಷ್ಟಪಡುತ್ತೇನೆ